ನನಗೂ ಕಾ ನಾನು ಓದಿದ್ದು ಕಾ ಎಮ್ ಎ ಕನ್ನಡ ಮತ್ತು ಒಂದು ಎಮ್ ಎ ಕ ಪೊಲ್ಟಿಕಲ್ ಸೈನ್ಸ್ ನನ್ಗೆ ಅಡ್ಗಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನಾನೂ ಕ ಸಾಕಷ್ಟು ವೆರೈಟಿ ಅಡ್ಗೆ ಮಾಡ್ತೀನಿ ನಾನು ನಾ ಮೊದಲು ನನ್ಗೆ ಏನೂ ಬರ್ತಿದ್ದಿಲ್ಲ ಮದುವೆ ಆದ ನಂತರ ನಾನು ಖುಷಿಯಿಂದ ಎಲ್ಲ ಕಲ್ತ್ಕೊಂಡು ಮಾಡಕತ್ತೀನಿ ಅದ್ರಾಗ ನನ್ಗೆ ಉಪ್ಪಿನಕಾಯಿ ಮಾಡುದಂದರೆ ತುಂ ಭಾಳ ಇಷ್ಟ ಅದಕ್ಕೆ ಸಾಕಷ್ಟು ವೆರೈಟಿ ಉಪ್ಪಿನಕಾಯಿ ಮಾಡ್ತೀನಿ ನಾನು ಏನಿಲ್ಲ ಅಂದರೂ ನಾನು ಒಂದು ಐವತ್ತು ಅರ್ವತ್ತು ವೆರೈಟಿ ಉಪ್ಪಿನಕಾಯಿ ಹಾಕಿದೆವು ಮತ್ತು ಯಾರಾದರೂ ಒಬ್ಬರು ಹೊಂಟಿದ್ರೆ ಇನ್ನು ಯಾರಾದರೂ ಇದು ಇದ್ದರೆ ಹುಷಾರಿಲ್ಲ ಅಂದರೆ ಎಲ್ಲರ್ಗೂ ನಾನು ಉಪ್ಪಿನಕಾಯಿ ಹಾಕಿ ಕೊಡ್ತೀನಿ ನಾನು ಮನೆ ಒಳಗೆ ಒಂದು ಈ ಒಂದು ಮಾವಿನ್ಕಾಯಿ ಸೀಝನ್ ಬಂದ ತಕ್ಷಣ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಹಾಕೋದು ಮಾವಿನ್ಕಾಯಿ ಉಪ್ಪಿನ್ಕಾಯಿ ಒಂದು ಥರದ ರೀ ಅಂದ್ರೆ ಒಂದು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ವೆರೈಟಿ ಉಪ್ಪಿನಕಾಯಿ ಹಾಕ್ತೇನೆ ನಾನು ಅದೇ ಥರ ಲಿಂಬೆಕಾಯಿ ಉಪ್ಪಿನಕಾಯಿ ಕವಳಿ ಕಾಯಿದ್ದು ಆಮೇಲೆ ಕಾ ಚೌಳಿ ಕಾಯಿ ಯಾವ ಇದು ಬರ್ತೈತೆ ಎಲ್ಲ ಥರದ್ದು ಉಪ್ಪಿನ್ಕಾಯಿ ಮಾಡ್ತೇನೆ ನಾನು ಹೀಗಾಗಿ ನನ್ಗೆ ಅದು ಅದ್ರ ಬಗ್ಗೆ ಭಾಳ ಇದು ಖುಷಿ ಆಮೇಲೆ ಉಪ್ಪಿನಕಾಯಿದ್ದು ನಾನು ಬಿಸ್ನೆಝ್ ಮಾಡ್ಬೇಕು ಅಂತ್ಹೇಳಿ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ಮನೆ ಒಳಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದರು ಖರೆ ಏನು ಐತಿ ಇನ್ನೂ ನಮ್ಗೆ ಹಂಗೆ ಇದು ಮಾಡಕ್ಕೆ ಆಗಿಲ್ಲ ಮ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಆಗಿಲ್ಲ ಈಗ ನಮಗೆ ವಯಸ್ಸು ಆಗಿದ್ದರಿಂದ ಮಾಡೋದು ಅದು ಮುಂದೆ ಮೆಯ್ನ್ಟೇನ್ ಮಾಡೋದು ಅದೆಲ್ಲ ಪ್ರಾಬ್ಲಮ್ ಆಗ್ತೈತಿ ಅನ್ನಕತ್ತಾರೆ ಆದರೂ ನನಗೆ ಭಾಳ ಖುಷಿ ಐತಿ ಮಾಡ್ಬೇಕಂತ ಹೇಳಿ ಮತ್ತು ಅದು ಅಲ್ಲದೆ ನಾನು ಸಾಕಷ್ಟು ವೆರೈಟಿ ಸ್ವೀಟ್ಸು ಆಮೇಲೆ ಅಡ್ಗಿಗೆ ಕಾಯಿ ಪಲ್ಯದಾಗ ಸಾಕಷ್ಟು ಥರ ಥರದ್ದು ಎಲ್ಲ ಪಲ್ಯ ಗಿಲ್ಯ ಎಲ್ಲ ಮಾಡ್ತೀನಿ ನಾನು ನಮ್ಗೆ ನೀವು ಈಗ ಸಂಕ್ರಮಣದಾಗ ಭೋಗಿ ಅಂತ ಮಾಡ್ತೀವಿ ನಾವು ರೊಟ್ಟಿ ಅವಾಗ ಏನಿಲ್ಲ ಅಂದರೂ ಒಂದು ನಾಲ್ಕು ಐದು ಒಂದು ಏಳು ಎಂಟು ಥರದ್ದು ಪಲ್ಯ ಆಮೇಲೆ ಚಾ ಕೋಸಂಬರಿ ಪಚ್ಚಡಿ ಶೇಂಗಾ ಚಟ್ನಿ ಗುರೊಳ್ಳು ಚಟ್ನಿ ಅಗ್ಸೆ ಚಟ್ನಿ ಮಾ ಹೀಗೆಲ್ಲ ವ ಚಟ್ನಿ ಮಾ ವರೈಟಿ ಚಟ್ನಿ ಮಾಡ್ತೀವಿ ಕೆಂಪು ಚಟ್ನಿ ಎಲ್ಲ ವರೈಟಿ ಮಾಡ್ತೀವಿ ಮತ್ತು ಭರ್ತಾ ಅಂತ ಮಾಡ್ತೀವಿ ನಾವು ಭರ್ತಾ ಅಂದ್ರೆ ಈಗ ಗೆಣಸು ಗಜ್ಜರಿ ಆಮೇಲೆ ಕಾ ಬದ್ನೆಕಾಯಿ ಮೆಣ್ಸಿನಕಾಯಿ ಎಲ್ಲ ಇದು ಮಾಡಿ ಅದ್ರಾಗ ಸಾ ಕಡ್ಲೆ ಕಾಳು ಹಾಕ್ತೀವಿ ಹಸಿ ಮೆಣ್ಸಿನ್ಕಾಯಿ ಹಾಕ್ತೀವಿ ಹಾಕಿ ಎಲ್ಲ ಇದು ಮಾಡಿ ಭರ್ತಾ ಅದು ಅಗದಿ ಭಾರಿ ಟೇಸ್ಟಾಗಿ ಇರ್ತೈತಿ ಅದನ್ನು ಮಾಡಿ ಮತ್ತು ಎಲ್ಲ ಮಾಡಿ ಎಡೆ ಮಾಡ್ತೀವಿ ನಾವು ಅಷ್ಟೇ ಅಲ್ಲದೆ ನಾನು ಎಲ್ಲರ್ಗೂ ಒಂದು ಇಲ್ಲಿ ನಮ್ಮ ಏರ್ಯಾದಾಗ ಒಂದು ಹತ್ತು ಹನ್ನೆರಡು ಮಂದಿಗೆ ತಾಟು ಕೊಡ್ತೇನೆ ಎಲ್ಲರ್ಗೂ ಇವಾಗ ಒಂದು ಸಂಕ್ರಮಣದಾಗ ಮತ್ತು ರೊಟ್ಟಿ ಪಂಚಮಿ ಒಳಗೆ ರೊಟ್ಟಿದು ರೊಟ್ಟಿ ಹಬ್ಬ ಅಂತ ಮಾಡ್ತೇವೆ ನಾವು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಎಲ್ಲ ಥರದ್ದು ಇದುಕ್ಕೆ ತರಕಾರಿ ಅದೆಲ್ಲ ಮಾಡ್ತೇವೆ ಅವಾಗ ಏನೈತಿ ಹುಣ್ಸಿಕಾಯಿ ಬರ್ತಿರ್ತವೆ ಸಣ್ಣ ಎಳೆಯವು ನಾಗ್ರ ಕಾಯಿ ಅದನ್ನು ತೊಗೊಂಡು ನಾಗ್ರ ಕಾಯಿದ್ದು ಚಟ್ನಿ ಮಾಡಿ ಅವತ್ತು ಎಡೆ ಮಾಡಿ ಅದು ಸ್ಪೆಷಲ್ ಅವತ್ತಿಂದು ಏನು ಅವತ್ತು ನಾಗ್ರ ಪಂಚ್ಮಿ ಆದ ನಂತ್ರನೇ ನಾವು ಹುಣ್ಸೆಕಾಯಿ ತಿನ್ನಕ್ಕೆ ಶುರು ಮಾಡುವುದು ಇಲ್ದಿದ್ರೆ ತಿನ್ನಕ್ಕೆ ಆಗುವುದಿಲ್ಲ ಅಲ್ಲಿವರೆಗೂ ತಿನ್ನುವುದಿಲ್ಲ ಒಟ್ಟು ಯಾರೂ ಎಡೆ ಮಾಡಿ ನಾಗಪ್ಪಗ ಇದು ಮಾಡ್ತೀವಿ ನಾವು ಹಂಗೆ ಬಾ ಆಮೇಲೆ ಕಾ ಸ್ವೀಟ್ ಅಂದರೆ ಸಾಕಷ್ಟು ವರೈಟಿ ಸ್ವೀಟ್ ಮಾಡ್ತೀವಿ ನಾವು ಶೇಂಗಾ ಹೋಳ್ಗೆ ಎಳ್ಳು ಹೋಳ್ಗೆ ಆಮೇಲೆ ಹುರಕ್ಕಿ ಹೋಳ್ಗೆ ಹೂರ್ಣದ ಹೋಳ್ಗೆ ಹಿಂಗೆ ವರೈಟಿ ವರೈಟಿ ಹೋಳ್ಗೆ ಮಾಡ್ತೇವೆ ಆಮೇಲೆ ಕ ಮಾದಲಿ ಗೋಧಿ ಹುಗ್ಗಿ ಕಾ ಇದರದ್ದು ರವೆ ಪಾಯಸ ಕಡ್ಲೆ ಬೇಳೆ ಪಾಯಸ ಹಿಂಗೆ ಪಾಯಸನೂ ಸಾಕಷ್ಟು ಇದನ್ನು ಶಾವ್ಗೆ ಪಾಯಸ ಸೌತೆ ಬೀಜ ಪಾಯಸ ಗಲ್ನ ಗೌಲಿ ಪಾಯಸ ಆಮೇಲೆ ಕ ಪರಡಿ ಪಾಯಸ ಹಿಂಗೆ ಎಲ್ಲ ವರೈಟಿ ಮಾಡ್ತೇವೆ ಎಲ್ಲನೂ ನಮ್ಮ ಮನೆ ಒಳಗೇನ ತಯಾರು ಮಾಡ್ಕೊತೆವಿ ಮಾಡಿಕೊಂಡು ನಾವು ಮಾಡ್ತೇವೆ ಅದ್ರಂಗೆ ಮತ್ತು ಕಾ ಅಡುಗೆ ರೊಟ್ಟಿ ಒಳ್ಗೂ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಪರೋಟ ಮಾಡ್ತೇನೆ ನಾವು ಸಾಕಷ್ಟು ವೆರೈಟಿ ಪರೋಟ ಮಾಡ್ತೇನೆ ಪ ಈಗ ಮಕ್ಕಳಿಗೆ ಒಂದೇ ಥರ ರೋ ಇದು ಮಾಡಕ್ಕೆ ಇದು ಆಗಂಗಿಲ್ಲ ಅವರಿಗೆ ಬೇಸ್ರ ಅನ್ನಿಸ್ತೈತಿ ಊಟ ಬರೇ ರೊಟ್ಟಿ ಪಲ್ಯೆ ಅಂತಂದರೆ ಅದಕ್ಕೇನು ಮಾಡ್ತೇವೆ ಪರೋಟನ ಪ್ಲವರ್ ಪರೋಟ ಆಗ ಮೂಲಿ ಪರೋಟ ಆಲೂ ಪರೋಟ ಗಾಜರ್ ಪರೋಟ ಆಮೇಲೆ ಕಾ ಮಟ್ರ್ ಪರೋಟ ಹಿಂಗೆ ವರೈಟಿ ವರೈಟಿ ಪರೋಟ ಮಾಡ್ತೇವೆ ಅದರ ಜೋಡಿ ಪಿಕಲ್ ಹಚ್ಕೊಂಡು ತಿಂತಾರೆ ಆಮೇಲೆ ಕೋಸಂಬರಿ ಮಾಡ್ತೇವೆ ಹಿಂಗೆ ವರೈಟಿ ವರೈಟಿ ಇದು ಮಾಡ್ಕೊಂಡು ಹೋಗ್ತೇವೆ ನಾವು ಅಡ್ಗಿದು ಅಂದರೆ ಭಾಳ ಇದು ಆಗ್ತೈತಿ ಸಾಕಷ್ಟು ವೆರೈಟಿ ಪಲಾವು ಆಮೇಲೆ ಕಾ ಇದರಾಗ ಚಿತ್ರಾನ್ನ ಪುಳಿಯೋಗರೆ ಹಿಂಗೆ ರೈಸ್ನ್ಯಾಗೂ ಸಾಕಷ್ಟು ವೆರೈಟಿ ಇದು ಮಾಡ್ತೇವೆ ನಾವು ಬಿಸಿಬೇಳೆ ಭಾತ್ ಅಂತ ಹಿಂಗ ಇನ್ನು ಮೊಸರನ್ನ ಒಟ್ಟು ಒನ್ನ ರೈಸ್ ಐಟಮ್ನೂನು ಸಾಕಷ್ಟು ಇದು ಮಾಡ್ತೇವೆ ಆಮೇಲೆ ಇಡ್ಲಿ ದೋಸ ಬಾ ಉಪ್ಪಿಟ್ಟು ಇದು ಪಡ್ಡು ಆಮೇಲೆ ಉತ್ತಪ್ಪ ರವೆ ದೋಸೆ ಅಂತ ಹಿಂಗೆ ದೋಸದಾಗೂ ಸಾಕಷ್ಟು ಎಷ್ಟು ವರೈಟಿದ್ದು ದಾಲ್ ದೋಸೆ ಪ್ಲೈನ್ ದೋಸೆ ಆನಿಯನ್ ದೋಸೆ ಹಿಂಗೆ ಎಲ್ಲ ಇದು ಮಾಡ್ತೇವೆ ಆಮೇಲೆ ಚಟ್ನಿ ಒಳಗೆ ಕೆಂಪು ಚಟ್ನಿ ಆಮೇಲೆ ಕೆಂಪು ಚಟ್ನಿ ಒಳ್ಗೂ ಎಷ್ಟು ವರೈಟಿ ಅಂದ್ರೆ ಅಷ್ಟು ವರೈಟಿ ಮಾಡ್ತೇವೆ ನಾವು ಸ ಬರೀ ಕೆಮ್ಮ ಹಣ್ಣು ಮೆಣ್ಸಿನಕಾಯಿದು ತೊಗೊಂಡು ಅದನ್ನು ರುಬ್ಬಿ ಅದು ಸಾಸ್ವೆ ಇದೆಲ್ಲ ಹಾಕಿ ಅದು ಕೆಂಪು ಚಟ್ನಿ ಮಾಡ್ತೇವೆ ಮತ್ತು ಇನ್ನೊಂದು ಸಾ ಹಣ್ಣು ಮೆಣ್ಸಿನಕಾಯಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದು ಒಂಥರ ಚಟ್ನಿ ಮಾಡ್ತೇವೆ ಬರೀ ಒಣ ಮೆಣ್ಸಿನಕಾಯ್ನ ನೀರ ಹಾಕಿ ನೆನೆ ಇಟ್ಟು ಅದನ್ನು ರೂ ವಾ ಇದು ಮಾಡಿ ವಾ ಕುದಿಸಿ ಅದಕ್ಕೆ ಅದರೊಳಗೆಲ್ಲ ಹುಣ್ಸೆ ಹಣ್ಣು ಉಪ್ಪು ಬೆಲ್ಲ ಕಾ ಇದನ್ನೆಲ್ಲ ಹಾಕಿ ಅದು ಒಂಥರ ಚಟ್ನಿ ಮಾಡ್ತೇವೆ ಚಟ್ನಿ ಒಳಗೂ ಸಾಕಷ್ಟು ವರೈಟಿ ಚಟ್ನಿ ಮಾಡ್ತೇವೆ ಒಟ್ಟು ಯಾವ್ದು ಈಗಾದರೂ ಅಡುಗೆ ಒಳಗೆ ಭಾರಿ ಖುಷಿ ಅನಿಸ್ತೈತಿ ನಮ್ಗ್ ಈಗ ನಾವ್ಯ್ ಕಾ ಸ್ವೀಟ್ ಮಾದಲಿ ಮಾಡ್ಬೇಕು ಅಂತಂದರೆ ಮಾದಲಿ ಗೋಧಿ ಮತ್ತು ಕಡ್ಲೆ ಎರಡು ಕೂಡಿಸಿ ಗೋಧಿ ಹಿಟ್ಟು ಕಡ್ಲೆ ಹಿಟ್ಟು ಕೂಡಿಸಿ ಮಾದಲಿ ಮಾಡ್ತೇವೆ ಬರಿ ಕಡ್ಲೆ ಬ್ಯಾಳೆ ಕುದಿಸಿ ಅದ್ರದ್ದು ಮಾದಲಿ ಮಾಡ್ತೇವೆ ಆಮೇಲೆ ಕಾ ಇದರದ್ದು ಗೋಧಿ ಬರೇ ಗೋಧಿದು ಹಿಟ್ಟು ಚ ಇದು ಮಾಡಿ ಚಪಾತಿ ಮಾಡ್ದಂಗೆ ಮಾಡಿ ಅದನ್ನು ಬೇಯಿಸ್ಕೊಂಡು ಆಮೇಲೆ ಅದನ್ನು ಗ್ರ್ಯಾಂಡರ್ ಹಾಕಿ ಅದು ಅದ್ರದು ಚ ಇದು ಮಾಡ್ತೇವೆ ನಾವು ಹಿಂಗೆ ವರೈಟಿ ವರೈಟಿ ಸ್ವೀಟ್ ಮಾಡ್ತೇವೆ ಆಮೇಲೆ ಸ್ವೀಟ್ನಾಗೆ ಈಗ ದೀಪಾವಳಿ ಹಬ್ಬ ಬಂತಂದರೆ ನಾವೊಂದು ಎಂಟು ಹತ್ತು ಥರದ ಸ್ವೀಟ್ ಮಾಡ್ತೇವೆ ಕರ್ಚಿಕಾಯಿ ಸುರುಳಿ ಹೋಳ್ಗೆ ಆಮೇಲೆ ಕಾ ಇದು ಶಂಖ ಅಂತ ಮಾಡ್ತೇವೆ ಆಮೇಲೆ ಕವ್ಡೆ ಅಂತ ಮಾಡ್ತೇವೆ ಚಿರೋಟಿ ಹಿಂಗೆ ವರೈಟಿ ವರೈಟಿ ಸ್ವೀಟ್ ಮಾಡಿ ಎಲ್ಲರಿಗೂ ಹಂಚ್ತೇವೆ ನಾವು ಹಂಚಿ ತಿಂತೇವೆ ನಮ್ಮಲ್ಲಿ ಏನೈತಿ ಎಲ್ಲರೂ ಹಬ್ಬ ಯಾವುದು ಹಿಂಗ ಪಂಚಮಿ ಒಳಗೆ ಒಂದು ಯೋ ಎಂಟು ಹತ್ತು ಥರದ್ದು ಉಂಡೆ ಮಾಡ್ತೇವೆ ನಾವು ಶೇಂಗಾ ಉಂಡೆ ಎಳ್ಳು ಉಂಡೆ ಗುಳ್ಳಡ್ಕೆ ಉಂಡೆ ಆಮೇಲೆ ಕಾ ಇದ್ರದ್ದು ಬೇಸನ್ ಉಂಡೆ ಗುಳ್ಗೆ ಉಂಡೆ ದಾಣಿ ಉಂಡೆ ಅಲ್ಲದೆ ಮಾ ಇವ್ನ ಮಾಡ್ತೇವೆ ಗೋಧಿದು ತಂಬಿಟ್ಟು ಅಳ್ಳಿಟ್ಟು ವರೈಟಿ ವರೈಟಿ ಮಾಡ್ತೇವೆ ನಾವು ಮಾಡಿ ಎಲ್ಲರೂ ಕೂಡಿ ಅದನ್ನು ಇದು ಮಾಡಿ ಹಂಚಿ ಎಲ್ಲರ ಮನಿಗೂ ತಾಟು ಹಂಚ್ತೀವಿ ನಾವು ಒಬ್ರಿಗೊಬ್ರು ಪಂಚಮಿ ಒಳಗೆ ಆಮೇಲೆ ಏನು ಮಾಡ್ತೇವೆ ನಾವು ಗುಡಿ ದೇವಸ್ಥಾನದಾಗ ಎಲ್ಲರೂ ಕೂಡಿ ನಾವು ಹಬ್ಬ ಪಂಚಮಿ ಇದ್ರದ್ದು ಉಂಡೆ ಹಬ್ಬ ಅಂತ ಮಾಡ್ತೇವೆ ನಾವು ಅವಾಗ ಏನು ಮಾಡ್ತೀವಿ ಒಂದು ಕೊಡದಾಗ ಎಲ್ಲ ಥರದ ಉಂಡೆ ಹಾಕ್ತೇವೆ ಎಲ್ಲರೂ ಎರಡು ಎರಡು ಉಂಡೆ ತೊಗೊಂಡು ಹಾಕಿರ್ತಾರೆ ಆ ಉಂಡೆ ಏನು ಮಾಡ್ತೇವೆ ಎಲ್ಲರೂ ಆಗ್ಯಾಡ್ಸಿ ಎಲ್ಲರೂ ಒಂದೊಂದು ಉಂಡೆ ತೊಗೋ ತಗೊಳ್ತೇವೆ ಕೈ ಹಾಕಿ ಹಾಕಿ ತೊಗೊಂಡು ತಿನ್ನೋದು ಅಂದರೆ ಒಬ್ರಿಗೊಬ್ರು ಇದು ಚೇ ಬದಲಾಗಿ ಬರ್ತಾವೆ ಹಂಗೆ ಖುಷಿಯಿಂದ ಎಲ್ಲಾರಿಗೂ ಒಂದಾಗಿ ಇದು ಮಾಡ್ಕೊಂಡು ಹೋಗ್ತೇವೆ ನಾವು ಇಲ್ಲೆಲ್ಲನು ನವೋದಯ ನಗರದಾಗ ಭಾರಿ ಖುಷಿಯಿಂದ ಎಲ್ಲ ಹಬ್ಬನು ಚ ಇದರಿಂದ ಮಾಡ್ತೇವೆ ನಾವು ಹೀಗಾಗಿ ಅಡಿಗೆಯನ್ನು ಒಂದು ಇದು ಅನ್ನುವ ಹಬ್ಬ ಅನ್ನುವ ಒಂದು ಇದು ಯಾವುದೋ ಫಂಕ್ಷನ್ ಇರಲಿ ಎಲ್ಲರೂ ಖುಷಿಯಿಂದ ಇದು ಮಾಡ್ತೇವೆ ಎಲ್ಲರೂ ಒಂದೊಂದು ಥರ ಅಡ್ಗೆ ಮಾಡ್ಕೊಂಡು ಬಂದು ಯಾರೋ ಪ್ರೆಗ್ನೆಂಟ್ ಇದ್ದರಂದ್ರೆ ಎಲ್ಲರ್ಗೂ ಒಂದೊಂದು ಥರ ಅಡ್ಗೆ ಮಾಡ್ಕೊಂಡ್ ಬಂದು ಎಲ್ಲ ಖುಷಿಯಿಂದ ಊಟ ಮಾಡ್ತೇ ಇಲ್ಲೇ ಇದರ ಗುಡಿ ಒಳಗೆ ಅವ್ರಿಗೆ ಆರತಿ ಮಾಡೋದು ಇದು ಮಾಡೋದು ಊಟ ಮಾಡೋದು ವರೈಟಿ ವರೈಟಿ ಎಲ್ಲ ಇದನ್ನು ಮಾಡ್ತೇವೆ ಹಿಂಗೆ ಭಾರಿ ಖುಷಿಯಿಂದ ಎಲ್ಲ ಅಡ್ಗಿದು ಅಂತಂದು ಭಾರಿ ಎಲ್ಲರೂ ಇದು ಮಾಡ್ತಾರೆ ಅಡ್ಗಿದು ಖುಷಿಯಿಂದ ಗಾ ಬೇರೆ ಬೇರೆ ವೆರೈಟಿ ವೆರೈಟಿ ಅಡ್ಗೆ ಮಾಡೋದು ಆಮೇಲೆ ಕಾ ಇದು ಹೊರಗಿಂದಲೂ ನಾವು ಎಲ್ಲ ಇದು ಮಾಡ್ಕೊತೆವಿ ಆಮೇಲೆ ನಾವು ಸಮೃದ್ಧಿ ಮಹಿಳಾ ಮಂಡಳಿ ಅಂತ ಮಾಡಿಕೊಂಡಿದ್ವಿ ಆ ಮಂಡಳದಾಗ ಎಲ್ಲರೂ ಕೂಡಿ ಉಪ್ಪಿನಕಾಯಿ ಹಪಾಲ ಸಂಡಿಗಿ ಮೆಣ್ಸಿನ್ಕಾಯಿ ಬಾಳಕದ್ ಮೆಣ್ಸಿನಕಾಯಿ ಹೀಗೆಲ್ಲ ಮಾಡಿ ನಾವು ಇದು ಮಾಡ್ತಿದ್ವಿ ಅರಿಶಿನ ಕಾ ಪುಡಿ ಖಾರ ಪುಡಿ ಹೀಗೆಲ್ಲ ಮ ವೆರೈಟಿ ಮಾಡಿ ಮಾಡಿ ನಾವು ನಮ್ಮವ್ ಎಲ್ಲ ಇವು ಫಾರಿನ್ಕ್ಕೆಲ್ಲ ಹೋಗಿದ್ದಾವೆ ಸಾಕಷ್ಟು ವೆರೈಟಿ ಮಾಡಿ ಮಾಡಿ ನಾವು ಇದು ಮಾಡ್ತಿದ್ವಿ ಎಲ್ಲರೂ ಕೂಡಿಸಿ ಒಂದು ಸಂಘ ಅಂತ ಮಾಡಿಕೊಂಡಿದ್ವಿ ಮಾಡ್ಕೊಂಡು ಅದರಾಗಿಂದ ನಾವು ಎಷ್ಟು ಇದು ಅಂದ್ರೆ ಫಾರಿನ್ ತನಕೆಲ್ಲ ಹೋಗ್ ಹೋಗಿದ್ವಿ ಅವಾಗೆಲ್ಲರೂ ಬಂದವರೆಲ್ಲ ನಮ್ಗೆ ಇದು ಮಾಡಿ ತಗೊಂಡು ಹೋಗ್ತಿದ್ದರು ಹಿಂಗೆ ವರೈಟಿ ವರೈಟಿ ಹಪ್ಪಳದಾಗೂ ಸಾಕಷ್ಟು ವೆರೈಟಿ ಹಪ್ಪಳ ಮಾಡ್ತೇವೆ ನಾವು ಉದ್ದಿನ ಹಪ್ಪಳ ಹೆಸ್ರು ಬ್ಯಾಳೆ ಉದ್ದಿನ ಬ್ಯಾಳೆ ಕೂಡಿ ಹಪ್ಪಳ ಅದು ಕಾ ಇದ್ರದ್ದು ಅಕ್ಕಿ ಹಪ್ಪಳ ಹಪ್ಪಳ ಆಮೇಲೆ ಕಾ ಸಂಡ್ಗಿ ಒಳಗ ಅಲ್ಸಂದೆ ಸಂಡ್ಗಿ ಉಳ್ಳಾಗಡ್ಡಿ ಸಂಡ್ಗಿ ಬೆಳ್ಳುಳ್ಳಿ ಸಂಡ್ಗಿ ಆಮೇಲೆ ಇದ್ರದ್ದು ಮತ್ತು ಕಾ ಅಕ್ಕಿ ಸಂಡ್ಗಿ ಚಕ್ಕುಲಿ ಸಂಡ್ಗಿ ಆಮೇಲೆ ಸೇವು ಹಿಂಗೆ ವರೈಟಿ ವರೈಟಿ ಮಾಡಿ ಎಲ್ಲ ಥರವೂ ಮಾಡಿ ಎಲ್ಲನೂ ನಾವು ಇದು ಮಾಡ್ತೇವೆ ನನ್ಗೆ ಉಪ್ಪಿನಕಾಯಿದು ಭಾಳ ಇಂಟ್ರೆಸ್ಟ್ ಐತಿ ಉಪ್ಪಿನ್ಕಾಯ್ದು ಒಂದು ಏನಾರ ಮಾ ಬಿಸ್ನೆಝ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡೆನೆ ನಾನು ಅದು ಯಾವಾಗ ಆಗ್ತೈತೆ ನೋಡ್ಬೇಕು ನನ್ಗೆ ಹೀಗಾಗಿ ನನ್ಗೆ ಕುಕ್ಕಿಂಗ್ದು ಭಾರಿ ಇಂಟ್ರೆಸ್ಟು ಎಲ್ಲ ವರೈಟಿ ಇವೆ ಇದು ಸ್ವೀಟು ಎಲ್ಲನೂ ಮಾಡ್ತೀನಿ ನಾನು ಈಗ ಅದ್ರ ಮನೆ ಒಳಗೆ ಖುಷಿಯಿಂದ ಎಲ್ಲ ಅಡ್ಗೆ ಮಾಡೋದು ಎಲ್ಲರಿಗೂ ಖುಷಿಯಿಂದ ಉಣಿಸುದು ತಿನಿಸುದು ಭಾಳ ಮಾಡ್ತೇನೆ ನಾನು ನನ್ಗೆ ಭಾರಿ ಖುಷಿ ಅನಿಸ್ತೈತಿ ಯಾರು ಮನಿಗೆ ಬಂದ್ರೂ ಹಂಗೆ ಕಳಿಸೋ ಹಾಗಿಲ್ಲ ಎಲ್ಲರ್ಗೂ ಊಟ ಮಾಡಿಸಿ ತಿನ್ನಿಸಿ ಹಿಂಗಾಗಿ ಯಾವಾಗಲೂ ಎಲ್ಲರೂ ನನ್ಗೆ ಅನ್ನಪೂರ್ಣೇಶ್ವರಿ ಅಂತಿರ್ತಾರೆ ನನ್ನ ಇದಕ್ಕೆ ನಮ್ಮ ಮನಿಗೆ ಬಂದು ಇನ್ನುವರೆಗೂ ಎಲ್ಲಿ ಬೇಕಾದಲ್ಲಿ ಹೋಗಲಿ ನಿಮ್ಮ ಮನೆಯಾಗ ಊಟ ಮಾಡಿ ಬಂದಿದೀವಿ ರಿ ನಿಮ್ದು ನಿಮ್ಮ ಕೈಯಂದು ಊಟ ಮಾಡೀವಿ ರಿ ಅಂತ್ಹೇಳಿ ಎಲ್ಲರೂ ಭಾರಿ ಖುಷಿಯಿಂದ ನಮ್ಗೆ ಅದು ಇದು ಮಾಡ್ತಾರ ಹಿಂಗಾಗಿ ಸಾಹಿತ್ಯದಾಗೂ ನಂಗೆ ಭಾಳ ಇಂಟ್ರೆಶ್ಟ್ ಐತಿ ನಾ ಒಟ್ಟು ಎಲ್ಲ ರೀತಿ ಇದಾಗಿ ಪರ್ಪೆಕ್ಟು ಉಮನ್ ಅಂತ್ಹೇಳಿ ಅನ್ಕೊಂಡೇನೆ ನಾನು ಚಲೋ ಹೊತ್ನಾಗ ಇದು ಮಾಡ್ಕೊಂಡು ಹೊಂಟೆನೆ ನಾನು ಗ್ರಹಿ ಒಂದು ಉತ್ತಮ ಗ್ರಹಿಣಿಯಾಗಿ ಮನೆಯನ್ನು ಸ ಚೆನ್ನಾಗಿ ನಿಭಾಯಿಸ್ಕೊಂಡು ಹೊಂಟೆನೆ ನಾನು ನನ್ಗೆ ಇದರಿಂದ ಭಾಳ ಖುಷಿ ಐತಿ ಅಡ್ಗೆ ಒಳಗಂತೂ ಗಾ ಅಗದಿ ಎಲ್ಲ ಎತ್ತಿದ ಕೈ ಎಲ್ಲ ಯಾವುದು ಕೇಳಿದರೂ ಎಲ್ಲನು ಮಾಡಿ ನಾನು ಇದು ಮಾಡ್ತೇನೆ ಖುಷಿಯಿಂದ ಇ ಇದು ಮಾಡಕತ್ತೇನೆ ಅಷ್ಟೇ